ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತಿರೋದಾದರೆ ಈ ಒಂದು ಪ್ರೀತಿ ಪ್ರೇಮ ಅನ್ನೋ ವಿಚಾರಗಳು ತುಂಬ ಹೆಚ್ಚಾಗುತ್ತಿರುವ ಕಾರಣದಿಂದ ಯುವಜನತೆಯನ್ನು ಇದು ತಪ್ಪು ದಾರಿಗೆ ಎಳೆದುಕೊಂಡು ಹೋಗುತ್ತಿದೆ ಆದ್ದರಿಂದ ಈ ಒಂದು ಪ್ರೀತಿ ಪ್ರೇಮ ಅನ್ನೋದು ಜೀವನದ ಒಂದು ಭಾಗ ಅಷ್ಟೇ ಇದು ಜೀವನನೆ ಅಲ್ಲ ಅನ್ನೋ ಒಂದು ವಿಷಯದ ಬಗ್ಗೆ ಸಹ ನನಗೆ ಬರೆಯಲು ಇಚ್ಛಿಸುತ್ತೇನೆ ಇದರಿಂದ ಸಮಾಜಕ್ಕೆ ತುಂಬನೇ ಒಳ್ಳೆಯದಾಗುತ್ತೆ ಯಾಕೆಂದ್ರೆ ಯುವಜನತೆ ಅನ್ನೋವ್ರು ನಮ್ಮ ದೇಶವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಪ್ರಯತ್ನ ಪಡಬೇಕೆ ಹೊರತು ಈ ಒಂದು ಪ್ರೀತಿ ಪ್ರೇಮ ಅಂತ ಅದನ್ನು ಅಭಿವೃದ್ಧಿಗೊಳಿಸಿಕೊಡುತ್ತ ಹೋದರೆ ನಮ್ಮ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಅನ್ನೋದು ತುಂಬನೇ ಕುಸಿದುಹೋಗುತ್ತದೆ ಆದ್ದರಿಂದ ಈ ಪ್ರೀತಿ ಪ್ರೇಮ ಅನ್ನೋದು ಅವರು ಪಕ್ಕಕ್ಕಿಟ್ಟು ಈ ಒಂದು ದೇಶದ ಅಭಿವೃದ್ಧಿ ಕಡೆಗೆ ಅವ್ರನ್ನ ಕೊಂಡೊಯ್ಯಬೇಕು ಅಂದರೆ ಪ್ರೀತಿ ಪ್ರೇಮ ಅನ್ನೋದು ಜೀವನದಲ್ಲಿ ಒಂದು ಭಾಗ ಅಷ್ಟೇ ಅದುವೇ ಜೀವನ ಅಲ್ಲ ಅನ್ನೋದ್ರ ಬಗ್ಗೆ ನಾನು ಬರೆಯೋಕ್ಕೆ ಇಷ್ಟ ಪಡುತ್ತೇನೆ